ಹಾಂ ಅಮ್ಮ ಹೆಂಗಿದ್ದೀಯ ಏನು ಮಾತಾಡ್ತಾ ಇದ್ದೀಯ ಯಾರು ಎಲ್ಲಿದ್ದೀಯ ನೀನು ಹ್ಞೂ ಹ್ಞೂ ಆಯ್ತಾ ಊಟ ಎಲ್ಲ ನಂದು ಆಯ್ತಮ್ಮ ಹ್ಞೂ ಹಾಂ ಹೋಗಿದ್ದೆ ಅಮ್ಮ ಶಾಪಿಂಗ್ಗೆ ಹಾಂ ಹೋಗಿ ಬಂದೆ ಮೊನ್ನೆಯೇ ಅದು ಜೀನ್ಸ್ ಒಂದಿಷ್ಟ ಆಯ್ತು ತೊಗೊಂಡು ಬಂದೆ ತೊಗೊಂಡು ಬಂದು ಎಲ್ಲೋ ನಂದಿ ಹಿಲ್ಸ್ ಎಲ್ಲ ಹೋಗಿದ್ದೆ ಅಲ್ಲ ಅಲ್ಲಿ ಹಾಕ್ಕೊಂಡು ಹೋಗಿದ್ದೆ ಬಂದು ತೊಗೊಂಡು ಬಂದು ವಾಷ್ ಮಾಡಿದ್ರೆ ಎಲ್ಲ ಕಲರ್ ಹೋಗೈತು ಚೆನ್ನಾಗೇ ಇಲ್ಲ ಆ ಜೀನ್ಸ್ ಅದು ಬಟ್ಟೆ ಎಲ್ಲ ವೇಸ್ಟು ಅಷ್ಟು ದುಡ್ಡಾಕಿ ಪ್ರಯೋಜ್ನವೇ ಇಲ್ಲ ಎಲ್ಲ ಕೆಟ್ಟದಾಗಿ ಬಿಟೈತೆ ಅದು ಅದು ಬಟನ್ ಅಲ್ಲೇ ಹಾಕ್ಕೊಂಡಿದ್ದಾಗೆಯೇ ಬಟನ್ ಅಲ್ಲೇ ಹೋಗೋಯ್ತದು ಹಾಂ ಕಿತ್ತೋಗೋಯ್ತು ಚೆನಾಗಿಲ್ಲ ಅಯ್ಯೋ ಯಾರೋ ಹೇಳಿದ್ರು ಅಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಅದಕ್ಕೋಗಿ ನಾನು ತೊಗೊಂಡು ಬಂದೆ ಸ್ವಲ್ಪವೂ ಚೆನಾಗಿಲ್ಲ ಹಾಂ ಆ ಯಪ್ಪ ಚೆನ್ನಾಗೈತೆ ಅಂತ ಹೇಳಿ ಕೊಟ್ಟಿದ್ದು ಆದ್ರೆ ತೊಗೊಂಡು ಬಂದು ನೋಡಿದ್ರೆ ಚೆನ್ನಾಗೇ ಇಲ್ಲಮ್ಮ ಅದು ತುಂಬ ವೇಸ್ಟ್ ಆಗೋಯ್ತು ನಮ್ಮನೆಯವ್ರೆಲ್ಲ ಬೈದರು ಅಷ್ಟು ಕಾಸಾಕಿ ತೊಗೊಂಡು ಬಂದೆ ಅಲ್ಲ ಜೀನ್ಸೆ ಚೆನ್ನಾಗಿಲ್ಲ ಯಾಕೆ ತೊಗೊಂಡೆ ನೀನು ಜೀನ್ಸ್ ಅದು ಅಂತ ಹ್ಞೂ ಅದು ಬಟ್ಟೆಯೆಲ್ಲ ಬಬಲ್ಸ್ ಥರ ಬಂದ್ಬಿಟೈತೆ ಹ್ಞೂ ಎಲ್ಲ ಫುಲ್ಲು ಬಬಲ್ಸ್ ಎಲ್ಲ ಬಂದ್ಬಿಡ್ತು ಮಿಷಿನಲ್ಲಿ ಹಾಕಿದ್ದೆ ನಾನು ಅದೆಲ್ಲ ಹೋಯ್ತು ಚೆನ್ನಾಗಿಲ್ಲ ಒಂದ್ಸಲವೇ ಹಾಕಿ ಎಲ್ಲ ಬೇಜಾರಾಗೋಯ್ತು ಅದು ಹ್ಞೂ ಚೆನ್ನಾಗಿಲ್ಲಮ್ಮ ಬಟ್ಟೆ ಬೇರೆಯವ್ರಿಗೆ ಹೇಳು ಅಲ್ಲಿ ಇವಾಗ ತೊಗೋಣ್ಬೇಡ ಅಂತ ಹೇಳ್ರಿ ನೀವು ಸ್ವಲ್ಪವೂ ಚೆನ್ನಾಗಿಲ್ಲ ಬಟ್ಟೆ ಸುಮ್ನೆ ಅಷ್ಟು ಕಾಸೆಲ್ಲ ವೇಷ್ಟು ಆಯ್ತು ಅದು ತೊಗೊಂಡು ಹ್ಞೂ ಇಲ್ಲ ಇಲ್ಲ ಇಲ್ಲ ಅದೇ ಥರ ಇನ್ನೂ ಒಂದು ತೊಗೊಂಡು ಬಂದಿದ್ದೀನಿ ಅದು ಆ ಥರವೇ ಹಾಳಾಗೋಯ್ತು ಎಲ್ಲ ಕಲರರ್ಯೆಲ್ಲ ಹೋಗಿ ಇಲ್ಲ ಚೆನ್ನಾಗಿಲ್ಲ ಇಲ್ಲ ಇಲ್ಲ ಸುಮ್ನೆ ಅಷ್ಟು ಕಾಸಾಕಿ ವೇಷ್ಟಾಗುತ್ತೆ ಬೇರೆಯವ್ರಿಗೆ ಹೇಳು ನೀನು ತೊಗೋಳ್ಬೇಡ ಆ ಅಂಗ್ಡಿಯಲ್ಲಿ ಅಂತ ಚೆನ್ನಾಗಿಲ್ಲ ಅದು ಹ್ಞೂ ಹ್ಞೂ ಆಯ್ತಮ್ಮ ಆಯ್ತ ಊಟ ನಿಂದೆಲ್ಲ ಹ್ಞೂ ಆಯ್ತಮ್ಮ ಹ್ಞೂ